ನಾನು ಡೂಟಿ ಮೇಲೆ ಇದ್ದೀನಿ ಮದುವೆ ಇದೆಯಾ ಸಂತೋಷ ಯಾರದು ಮದುವೆ ಸಿಸ್ಟರ್ದಾ ಸರಿ ಸರಿ ಏನು ಮಾಡ್ತ

ಎಷ್ಟು ಗ್ರಾಮ್ ತಗೋಬೇಕಾಗಿತ್ತು ನೀವು ನೂರು ಗ್ರಾಮ್ ತಗೋಬೇಕಿತ್ತಾ ಸುಮಾರು ಕಡೆ ಇದ್ದಾವೆ ನಮ್ಮ ಫ್ರೆಂಡ್ಸ್ದು ಎರಡು ಅಂಗಡಿ ಇದ್ದಾವೆ

ಮತ್ತೆ ಓಕೆ ಹಾಂ ಹಾಂ

ಸರಿ ಸರಿ ಸರಿ ಸರಿ ಸರಿ ಹುಡ್ಗನ್ಗೆ

ಹಾಂ ಹಾಂ ಹಾಂ ಹಾಂ ಬಟ್ಟೆ ಅಂಗಡಿ ಎಲ್ಲ ಗೊತ್ತಿರೋ ಎಲ್ಲ ಇದ್ದಾವೆ ಚಿಕ್ಪೇಟೇಲಿ ಯಾವ ತರ ಬಟ್ಟೆ ತಗೋಣಕ್ ಇಷ್ಟಪಡ್ತೀರ

ಒಳೊಳ್ಳೆ ಡಿಸೈನ್ಸ್ ಎಲ್ಲ ಇರಬೇಕಾಗತ್ತೆ ಓಕೆ ಸರಿ ಸರಿ ಸರಿ ಸರಿ ಸರಿ ಮಾಡ್ಕೋತೀನಿ ಸರಿ ಹೋಗೋಣ ಕರ್ಕೊಂಡ್ ಹೋಗ್ತೀನ್ ಬಿಡಿ ನನ್ಗೆ ಗೊತ್ತಿರೋ ಕಡೆಗೆ ಕರ್ಕೊಂಡ್ ಹೋಗ್ತೀನಿ ಹೋಗೋಣ ಓಕೆ ಥ್ಯಾಂಕ್ ಯು